ಸರ್ರ ಲೈಬ್ರರಿ ಅವ್ರಲ್ವಾ ರೀ ನಮ್ಗೆ ಕುವೆಂಪು ಬಿಕ್ ಬೇಕಾಗಿತ್ ಸರ್ ಕುವೆಂಪು ಅವ್ರು ಬರ್ದಿದ್ದು ಬುಕ್ ಬೇಕಾಗಿತ್ತು ಹಾಂ ಸರ್ ಅಂದ್ರೆ ಸರ್ ಅದ್ರಾಗೆ ಕುವೆಂಪು ಅವ್ರು ಬರೆದಿದ್ದ ಶ್ರೀ ರಾಮಾಯಣ ದರ್ಶನಂ ಬಗ್ಗೆ ಮಾಹಿತಿ ಬೇಕಾಗಿತ್ ಸರ್ ನಮ್ಗೆ ಇಲ್ಲ ಸರ್ ನಮ್ಗೆ ಅದು ಇಲ್ಲ ಸರ್ ಅವೆಲ್ಲ ಇದಾವ್ ರೀ ಸರ್ ನಮ್ಮ ಕಡೆ ಹಿಂಗಾಗ್ ಸರ್ ಅದು ಕುವೆಂಪು ಅವ್ರ್ದು ಒಬ್ಬರು ಬರ್ದಿದ್ದು ಬೇಕಾಗಿತ್ತು ಸರ್ರ ಹಾಂ ಸರ್ರ ಸ್ವಲ್ಪ ಜಲ್ದಿಲ್ಲಿ ನೋಡ್ರಲ ಸರ್ರ ಇಲ್ಲ ಸರ್ ಇದನ್ನ ಸ್ವಲ್ಪ ಕುವೆಂಪು ಅವ್ರು ಬರ್ದಿದ್ ಸ್ವಲ್ಪ ಜಲ್ದಿ ತರ್ಸ್ ಕೊಟ್ರಿ ಅಂದ್ರೆ ಸರ್ರ ಭಾಳ ಹೆಲ್ಪಾಗತ್ ಸ್ವಲ್ಪ ಜಲ್ದಿ ತರ್ಸಿ ಕೊಡಿ ಸರ್ರ ಹಾಂ ಸರ್ ಮಾಡಿ ಇಲ್ಲ ಸರ್ ಆಯ್ತು